ರವಿಂದರ್ ಶರ್ಮ ಅವರ ಐ ಟು ಹ್ಯಾಡ್ ಅ ಲವ್ ಸ್ಟೋರಿ ಅವ್ರು ಹೇಳಿರೋ ಪ್ರಕಾರ ನೈಜನಿಕ ನೈಜ ಘಟನೆಗಳಿಂದ ಆಧರಿಸಿದ ಒಂದು ಪುಸ್ತಕ ಅವರ ಆಟೋ ಬಯಾಗ್ರಫಿ ಇಂದ ಫಾರ್ಮ್ ಆಫ್ ನೋವೆಲ್ ಅಂತಾ ಹೇಳ್ಬೌದು ಅದರಲ್ಲಿ ಅವರು ಒಬ್ಬರನ್ನ ಭೇಟಿ ಭೇಟಿಯಾಗ್ತರೆ ಆ ಹುಡುಗಿಯನ್ನ ಅವರು ಪ್ರೀತಿಸಲಿಕ್ಕೆ ಶುರು ಮಾಡ್ತಾರೆ ಮತ್ತು ಅವರನ್ನ ಮದುವೆ ಆಗಲಿಕ್ಕು ಕೂಡ ಅವರು ಪ್ಲಾನ್ ಮಾಡ್ತಾರೆ ಆದರೆ ಅನ್ಫಾರ್ಚುನೇಟಾಗಿ ಆ ಹುಡುಗಿಗೆ ಆ್ಯಕ್ಸಿಡೆಂಟಾಗಿ ಸಾಯೋ ಪರಿಸ್ಥಿತಿ ಬರುತ್ತೆ ಇದು ಅವರು ಬರೆದಿರುವಂಥ ಒಂದು ಪುಸ್ತಕ ರವೀಶ್ ರವಿಂದರ್ ಶರ್ಮ ಅನ್ನೋರು ಸೊ ಇದರಲ್ಲಿ ನನಗೆ ತುಂಬ ಆಸಕ್ತಿ ಮೂಡಿಸಿದ ಒಂದು ಘಟನೆ ನ ಹೇಳ್ಬೌದು ಅಂತಂದರೆ ಅದು ಅವರ ತಂದೆ ತಾಯಿಯರು ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಅಂತಂದರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಇತ್ತು ಅವರ ಮಗನಿಗೋಸ್ಕರ ಇರ್ಬೌದು ಇಲ್ಲ ಹುಡುಗಿಗೋಸ್ಕರ ಇರ್ಬೌದು ಅದು ಒಂದ್ಸೊಲ್ಪ ಖುಷಿ ಆಗುವಂತ ಒಂದು ವಿಷಯ ಮತ್ತು ಆ ಪುಸ್ತಕದಲ್ಲಿ ಅವರ ಒಂದು ಏನು ಸ್ನೇಹಯಿತ್ತು ಏನು ಪ್ರೀತಿಯಿತ್ತು ರವೀಶ್ ಮತ್ತು ಅವರ ಅಂದರೆ ಈಗ ಸತ್ತೋಗಿರುವ ಅಂದರೆ ಅವರು ಮೊದ್ಲು ಅಲ್ಲಿ ಆ ಪುಸ್ತಕದಲ್ಲಿ ಜೀವ ಇರಬೇಕಾದ್ರೆ ಖುಷಿ ಅವರ ಭಾವಿ ಪತ್ನಿ ಆಗುವ ಅವರ ಪತ್ನಿ ಆಗಬೇಕಾಗಿರುವ ಹುಡುಗಿ ಖುಷಿ ಅವ್ರಿಬ್ಬರ ಮಧ್ಯ ಇದ್ದ ಸ್ನೇಹ ಮತ್ತು ಪ್ರೀತಿ ಸಂಬಂಧ ಎಲ್ಲ ತುಂಬ ಚೆನ್ನಾಗಿತ್ತು ಒಳ್ಳೆದಾಗಿತ್ತು ಆದರೆ ಅವರು ಆ ಸಂಬಂಧವನ್ನು ಮುಂದೆ ನಡೆಸಿಕೊಂಡು ಹೋಗಲಿಕ್ಕೆ ಆಗಲಿ ಆಗಲಿಲ್ಲ ಆದರೆ ಆ ಪುಸ್ತಕ ಚೆನ್ನಾಗಿದೆ ಮತ್ತು ನೀವು ಓದ್ಬೌದು